ಹಾಂ ಹೇಳಿ ಹಾಂ ನಮಸ್ತೆ ಹಾಂ ಹೇಳಮ್ಮ ಹೌದಾ ಅಮ್ಮ ಹಾಂ ಹೇಳಿ ಏನಾಗಿತ್ತು

ಹೌದಾ ಪ್ರಿಯಾ ನಿಮಗೆ ನಾವು ಸಮಯಕ್ಕೆ ಸರ್ಯಾಗಿ ಊಟ ತಗೋ ಅಂತ ಹೇಳಿದ್ದಿವಿ ತಗೋತಾ ಇದ್ದೀರಾ ನೀವು

ಹೌದಾ ಪ್ರಿಯಾ ವಾಂತಿ ಏನಾದ್ರೂ ಇದೆಯಾ ಪ್ರಿಯ ನಿಮಗೆ ವಾಂತಿ ಏನಿಲ್ಲವಾ ಆ ಮಾತ್ರೆ ನೀವು ಸಮಯಕ್ಕೆ ಸರ್ಯಾಗಿ ತಗೊಳ್ತಾ ಇದ್ದೀರಾ

ಹೌದಮ್ಮಾ ಪ್ರಿಯಾ ನಿಮಗೆ ನಾವು ರಕ್ತ ಕಡಿಮೆ ಇರುವ ಕಾರಣ ಹಲವಾರು ಚಿಕಿತ್ಸೆಗಳನ್ನು ಮತ್ತು ಹಲವಾರು ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ ಹಾಂ ಹೌದು ಹೌದು ಪ್ರಿಯಾ ನೀ ಕರ್ಕೊಂಬರಬೇಕು ಅಂದರೆ ನಿನಗೆ ಪರೀಕ್ಷೆ ಮಾಡಬೇಕಲ್ಲ ನಿನ್ನ ಜೊತೆ ಯಾರಾದ್ರೂ ಒಬ್ರು ಇರಬೇಕು ನೀನು ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಬರಬೇಕು

ಪ್ರಿಯಾ ಅವರೇ ನಿಮಗೆ ಇನ್ನು ಕಡಿಮೆ ಆಗಿಲ್ಲ ಅಂತ ಬೇರೆ ಹೇಳ್ತಿದ್ದೀರಾ ಅದಕ್ಕೆ ಆದ ಕಾರಣ ನೀವು ನಾಳೆನೇ ಬಂದುಬಿಡಿ ನಾವು ನಾಳೆನೇ ನಿಮಗೆ ಚಿಕಿತ್ಸೆಯನ್ನು ಶುರು ಮಾಡ್ತೀವಿ ನೀವು ಒಂದು ಹತ್ತು ಗಂಟೆಗೆ ಬನ್ನಿ ಫೋನ್ ಮಾಡ್ಬಿಟ್ಟು ಬನ್ನಿ ನಾವು ನಿಮ್ಮ ಎಲ್ಲ ಚಿಕಿತ್ಸೆಗಳನ್ನು ಮಾಡಿ ಪರೀಕ್ಷೆಗಳನ್ನು ಮಾಡಾದಮೇಲೆ ನಿಮ್ಗೆ ಏನಾಗಿದೆ ಅಂತ ನಿಮಗೆ ನಾನು ಎಲ್ಲ ಕ್ಲಿಯರಾಗಿ ಹೇಳ್ತೀನಿ ಅದೇ ಕಣಮ್ಮ ನಿಮಗೆ ನಾನು ಬಂದು ಚೆಕಪ್ ಮಾಡಬೇಕು ಅಂದರೆ ಪರೀಕ್ಷೆಗಳನ್ನು ಮಾಡ್ಬೇಕು ಇಲ್ಲಿ ನಿಮಗೆ ಯಾಕಿನ್ನು ಮಾತ್ರೆಗಳಿಗೆ ಕಡಿಮೆ ಆಗ್ತಿಲ್ಲ ಅನ್ನೋದು ನಾವು ಇಲ್ಲಿ ಆಸ್ಪತ್ರೇಲಿ ಪರೀಕ್ಷೆಗಳನ್ನು ಮಾಡಿದಮೇಲೆ ಅದರ ಅದ್ರ ಪರಿಣಾಮ ಏನಾಗಿದೆ ಅಂತ ನಾನು ನಿಮಗೆ ತಿಳಿಸ್ಬೋದು ಆದ ಕಾರಣ ನೀವು ನಾಳೆನೇ ಆಸ್ಪತ್ರೆಗೆ ಬರಬೇಕಾಗುತ್ತೆ ಪ್ರಿಯಾ ನಿಮ್ದು ವಯ್ಸು ಎಷ್ಟು ಹೌದಾ ಸರಿ ಪ್ರಿಯ ನಿನಗೇನಾದ್ರು ಉಸಿರಾಟದ ತೊಂದರೆ ಇದೆಯಾ ಪ್ರಿಯಾ ಹೌದಾ ಪ್ರಿಯಾ ಸರಿ ನಾಳೆ ನಿಮ್ಮ ಪಾಲಕ್ರ ಜೊತೆ ನೀನು ಆಸ್ಪತ್ರೆಗೆ ಬಾ ನಾ ನಿನಗೆ ಪರೀಕ್ಷೆಯನ್ನು ಮಾಡಿ ಹೇಳ್ತೀನಿ ನಿಂಗೆ ಏನಾಗಿದೆ ಅಂತ

ಹಾಂ ಧನ್ಯವಾದಗಳು